ನಾನು ಒಮ್ಮೆ ಕೋಲಾರದಿಂದ ಬೆಂಗಳೂರಿಗೆ ಕೋಲಾರದಿಂದ ಬೆಂಗಳೂರಿಗೆ ಪ್ರಯಾಣ ಮಾಡಲು ಬಯಸಿದ್ದೆ ಮಾಡ ಮಾಡುತ್ತಿದ್ದೆ ಆಗ ನಾನು ಚಾಲಕರ ಆಸನದಿಂದ ಹಿಂದುಗಡೆ ಎರಡನೇ ಎರಡನೇ ಆಸನದಲ್ಲಿ ನಾನು ಆಸೀನನಾಗಿದ್ದೆ ಅಲ್ಲಿ ಮೇಲೆ ನನ್ನ ಲಗೇಜನ್ನು ಇಟ್ಟು ಕಿಟಕಿಯ ಪಕ್ಕದಲ್ಲೇ ನಾನು ಕೂತುಕೊಂಡು ಹಾಗೆ ನಾನು ಗಾಳಿಯನ್ನು ಸವಿಯುತ್ತಾ ಕುಳಿತುಕೊಂಡಿದ್ದೆ ಬಸ್ಸು ತುಂಬ ಟ್ರಾಫಿಕ್ಕಿಂದ ಟ್ರಾಫಿಕ್ ತುಂಬಿ ತುಂಬ ಬಸ್ಸು ತುಂಬ ಗಜ ಗಜ ಅಂತ ತುಂಬಿತ್ತು ಆ ಬಸ್ಸಿನಲ್ಲಿ ನಾನು ಒಂದು ಕಿಟಕಿಯ ಪಕ್ಕದಲ್ಲಿ ಕೂತುಕೊಂಡು ಒಂದು ವಾಟರ್ ಬಾಟಲು ಹಾಗೆ ತಿನ್ನಲು ಸ್ವಲ್ಪ ಸ್ನಾಕ್ಸನ್ನು ಕುಳಿತುಕೊಂಡು ತಿನ್ನುತ್ತಾ ಆರಾಮಾಗಿ ಟ್ರಾವೆಲ್ ಮಾಡುತ್ತಿದ್ದೆ ಕಂಡಕ್ಟರ್ ಬಂದು ಒಬ್ಬ ಅಜ್ಜಿಗೆ ಸ್ವಲ್ಪ ಸೀಟನ್ನು ಬಿಟ್ಟುಕೊಡಿ ನೀವು ನಿಂತುಕೊಳ್ಳಿ ಅಂತ ಹೇಳಿದರು ಆದರೆ ನನ್ನ ಕೆರಿಯರು ಬ್ಯಾಗೆಲ್ಲ ಇದ್ದಿದ್ದನ್ನು ನೋಡಿ ಅವ ಹೋಗಲಿ ಪರವಾಗಿಲ್ಲ ನೀವೇ ಕೂತ್ಕೊಳ್ಳಿ ಅಜ್ಜಿಗೆ ಬೇರೆ ಕಡೆ ಮಾಡಿಕೊಡುತ್ತೇನೆ ಅಂತ ಹೇಳಿದ ಆದರೂ ಸಹ ನಾನು ಆ ಒಂದು ಒಂದು ನನ್ನ ಮನಸ್ಸು ಒಪ್ಪದೇ ಅಜ್ಜಿಗೆ ನನ್ನ ಸೀಟನ್ನು ಬಿಟ್ಟುಕೊಟ್ಟು ನಾನು ಈ ಕಡೆ ಹೊರಗಡೆ ಒಂದು ಸಂಧಿಯಲ್ಲಿ ಕು ನಿಂತುಕೊಂಡು ನನ್ನ ಲಗೇಜನ್ನು ಆ ಬಸ್ಸಿನ ಇದರ ಮೇಲೆ ಇಟ್ಟಿದ್ದು ಇಟ್ಟು ಸ್ವಲ್ಪ ಕಷ್ಟ ಆದರೂ ಸಹ ನಿಂತುಕೊಂಡೇ ಪ್ರಯಾಣ ಮಾಡಿದೆ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು ಅಜ್ಜಿ ಪಾಪ ಕುಳಿತುಕೊಂಡರು ನನ್ನ ನೆ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿಯಾಯಿತು ಹೀಗೆ ಈ ರೀತಿ ಹೋಗಿ ಬಂದೆ ಬರುವಾಗಲೂ ಸಹ ಇನ್ನೊಂದು ಬಸ್ಸಿನಲ್ಲಿ ಬಂದೆ ಪ್ರವೇಟ್ ಬಸ್ಸಿನಲ್ಲಿ ಬಂದೆ ಆ ಪ್ರವೇಟ್ ಬಸ್ಸಿನಲ್ಲಿ ಸಿನಿಮಾ ಹಾಕಿದ್ದರು ಅದು ಸಿನಿಮಾ ರವಿತೇಜ ತೆಲುಗು ಸಿನಿಮಾದ ರವಿತೇಜ ಅಭಿನಯದ ಮಿರಪಕಾಯ್ ಸಿನಿಮಾ ಹಾಕಿದ್ದರು ಆ ಸಿನಿಮಾ ನೋಡಲು ತುಂಬ ಖುಷಿ ಖುಷಿಯಾಗಿತ್ತು ತುಂಬ ಕಾಮಿಡಿ ಇತ್ತು ಬ್ರಹ್ಮಾನಂದಂರವರ ಕಾಮಿಡಿ ಆಗಬಹುದು ರವಿತೇಜ ಅವರ ಕಾಮಿಡಿ ಆಗಬಹುದು ಅದೇ ರೀತಿ ಅಷ್ಟೇ ರೀತಿ ಸಸ್ಪೆನ್ಸ್ ಆಗಬಹುದು ಅದೇ ರೀತಿ ಸಿನಿಮಾ ಹೀರೋಯಿನ್ರವರ ಇನ್ಸೂ ಇಂಟ್ರೊಡಕ್ಷನ್ ಆಗಬಹುದು ಎಲ್ಲ ರೀತಿಯ ಒಂದು ಸಾಮರಸ್ಯದಿಂದ ತುಂಬಿದ ಒಂದು ಸಿನಿಮಾ ಅದಾಗಿತ್ತು ಅದನ್ನು ನೋಡುತ್ತಾ ಆ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾ ಆರಾಮಾಗಿ ನಾನು ಸಿನಿಮಾ ನೋಡಿಕೊಳ್ಳುತ್ತಾ ಕಾಲ ಕಳೆಯುತ್ತಾ ಹೋ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ ನನಗೆ ನನ್ನ ನಾನು ನಿಲ್ಲುವ ನನ್ನ ಬಸ್ ನಿಲ್ಲುವ ಜಾಗ ಬಂದೇ ಬಿಟ್ಟಿತು ಆರಾಮಾಗಿ ಕೋಲಾರ ಬಸ್ ಸ್ಟ್ಯಾಂಡಿನಲ್ಲಿ ಅದು ಟವರ್ನಲ್ಲಿ ಇಳಿದುಕೊಂಡು ನನ್ನ ನನ್ನ ಮನೆಗೆ ತೆರಳಿದೆ